ಪೂಜಾ ನಾನು ಯಾವ್ಯಾವ ಕಡೆ ಹೋಗಿದೀನಿ ಅದೆಲ್ಲ ನನತ್ರ ಚೆನ್ನಾಗ್ ಇಷ್ಟ ಆಗೈತೆ ಗಿಡ ಮರ ಇರೋದೆಲ್ಲನು ಅದರಿಂದ ನಾನು ಹೋಗ್ಬೇಕು ಅನ್ನೋದು ನನಗಿಷ್ಟ ಆಗೋ ಸ್ಥಳಕ್ಕೆ ಹೋಗ್ಬೇಕು ಅನ್ನೋದು ಅಲ್ಲಿ ಸ್ವಲ್ಪೊತ್ತಿರಬೇಕು ಅನ್ನೋದು ಆರಾಮಾಗಿರೋದು ಅದೆಲ್ಲಾನು ನನಗಿಷ್ಟ ಒಂದು ಊರ್ಗೋಗ್ತಿವಿ ಆ ಊರಲ್ಲೊಂದು ದೇವಸ್ಥಾನ ನೋಡ್ತಿವಿ ಅದು ಚೆನ್ನಾಗಿರುತ್ತೆ ನಮ್ಮೂರು ವೆಂಕಟಾಪುರ ಅದರಲ್ಲಿ ವೆಂಕ್ಟ್ರಣ ಸ್ವಾಮಿ ದೇವಸ್ಥಾನ ಐತೆ ತುಂಬ ಇಷ್ಟ ಚೆನ್ನಾಗೈತೆ ಅದರಿಂದ ನಾವು ಅಲ್ಲಿಗೆ ಹೋಗ್ತಿವಿ ಯಾವಾಗು ಅಲ್ಲಿಂದ ನಾನು ಇದಕ್ಕೋಗ್ತಿವಿ ಬೆಟ್ಟದಮೇಲಕ್ಕೆ ಅಲ್ಲಿ ಆಂಜನೇಯನ ದೇವಸ್ಥಾನ ಐತೆ ಅದು ತುಂಬ ಚೆನ್ನಾಗೈತೆ ನರ್ಸಾಪುರದ ಹತ್ರ ಅವಕ್ಕೆಲ್ಲ ಹೋದ್ರೆ ಇನ್ನು ಒಂದ್ಸಾರಿ ಇನ್ನು ಒಂದ್ಸಾರಿ ಹೋಗ್ಬೇಕು ಅಂದರೆ ಎಚ್ ಕ್ರಾಸ್ಗೋತೀವಿ ಶನಿ ಮಹಾತ್ಮನ ದೇವಸ್ಥಾನಕ್ಕ ಅಲ್ಲಿ ತುಂಬ ಇಷ್ಟವಾದ ದೇವಸ್ಥಾನ ಶನಿ ಮಹಾತ್ಮನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ರಾಮನ ದೇವಸ್ಥಾನ ಎಲ್ಲ ಐತೆ ಅದಕ್ಕೆ ಅಲ್ಲೆಲ್ಲ ಹೋದಾಗ ನಮ್ಕ ತುಂಬ ಸಂತೋಷವಾಗಿರ್ತಿವಿ ನಗಿತಾ ಇರ್ತಿವಿ ಅದರಿಂದ ನಾವು ಅಲ್ಲೆಲ್ಲ ಹೋಗ್ಬೇಕು ಅನಿಸ್ತದ ದೂರ ಬೇರೆ ಹೋಗ್ತಿವಿ ಎಲ್ಲರೂ ಜೊತೆಗೋದಾಗು ತುಂಬ ಚೆನ್ನಾಗಿ ನಮ್ಕ ದೇವಸ್ಥಾನಗಳು ಅದು ಇದು ಚೆನ್ನಾಗ್ ಕಾಣೋದಕ್ಕೆ ಮಾತಾಡಕ್ಕೆ ನಗಿಯಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅದರಿಂದ ಅಂತವೆಲ್ಲ ನಾವು ಇಷ್ಟಪಡ್ತಿವಿ ಒಬ್ರ ಜೊತೆಗೋಗಿ ಅದಕ್ಕಾಗಿ ನಾವು ಇಷ್ಟಪಟ್ಟು ಹೋಗ್ಬೇಕು ಇವಾಗ ಇದಕ್ಕೆ ಘಾಟಿ ಸುಬ್ರಮಣ್ಯಕ್ಕೋತೀವಿ ಅಲ್ಲಿ ನಾಗೇಂದ್ರನ ದೇವಸ್ಥಾನ ನೋಡ್ತಿವಿ ತುಂಬ ಇಷ್ಟ ಆಗ್ತದ ಜನ ಬೇಕಾದಷ್ಟು ಇರ್ತಾರಲ್ಲಿ ಅದಕ್ಕೆ ಅಲ್ಲಿಕ್ಕೋಗ್ತೀವಿ ಅದರಿಂದ ನಾನು ಇನ್ನು ಮುಂದೆ ಇನ್ನು ಯಾವುದೋ ಒಂದು ದೇವಸ್ಥಾನ ಗೊರ್ವನಳ್ಳಿ ಲಕ್ಷ್ಮೀ ದೇವಸ್ಥಾನ ಸಿಗ್ತದ ಅದು ತುಂಬ ಚೆನ್ನಾಗಿರುತ್ತೆ ಅಲ್ಲೋದ್ರೆ ಜನಸಾಗರ ಅಲ್ಲಿ ಬೇಕಾದಷ್ಟು ಸಿಗುತ್ತೆ ಅವರನೆಲ್ಲ ನೋಡೋತಕ ನಮ್ಗೆ ತುಂಬ ಇಷ್ಟ ಆಗಿದ್ದು ದೇವಸ್ಥಾನ ನಂದಿಗೋಗ್ತಿವಿ ನಂದಿಯಲ್ಲಿ ಈಶ್ವರನ ಲಿಂಗ ನೋಡಿದ್ರೆ ತುಂಬ ತುಂಬ ಇಷ್ಟ ನಮ್ಕ ಅದರಿಂದ ಅಲ್ಲಿಗೋಗ್ತಾನೆ ಇರ್ತಿವಿ ಆವಾಗಾವಾಗ ಇಷ್ಟ ಆಗಿದ್ದಕ್ಕೆ ಅದರಿಂದ ಚೆನ್ನಾಗಿರುತ್ತೆ ತುದಿ ಬೆಟ್ಟದ್ಮೇಲೆ ಹೋತೀವಿ ಗಿಡ ಮರ ಎಲ್ಲ ಇರುತ್ತೆ ದೇವಸ್ಥಾನಗಳಿರುತ್ತೆ ಜನಯೆಲ್ಲ ಅಲ್ಲಿ ಒಬ್ರು ಇಲ್ಲಿ ಒಬ್ರು ಇರ್ತರ ಮಾತಾಡಿಕೊಂಡು ಚೆನ್ನಾಗಿರ್ತಿವಿ ಅದರಿಂದ ನಾನು ಬೆಟ್ಟದ ಮೇಲೆ ಹೋಗೋದು ದೇವಸ್ಥಾನಗಳ್ಗೋಗೋದು ತುಂಬ ತುಂಬ ಇಷ್ಟ ಆಗುತ್ತೆ ಒಂದು ವಿಷ್ಣುದ ದೇವಸ್ಥಾನಕ್ಕೋಗ್ತಿವಿ ವೈಟ್ ಫೀಲ್ಡ್ ಹತ್ತಿರ ತುಂಬ ಚೆನ್ನಾಗೈತೆ ದೇವಸ್ಥಾನ ಅಲ್ಲಿಗೋಗ್ತಿವಿ ಬೆಂಗಳೂರಲ್ಲಿ ರಾಗಿ ಗುಡ್ಡ ದೇವಸ್ಥಾನ ಚೆನ್ನಾಗೈತೆ ಕ್ರಿಸ್ತಾನ್ಸ್ ದೇವಸ್ಥಾನ ಚೆನ್ನಾಗೈತೆ ಇವಕ್ಕೆಲ್ಲ ಹೋತೀವಿ ಅದಕ್ಕೆ ಅಲ್ಲೆಲ್ಲ ಹೋದಾಗ ತುಂಬ ತುಂಬ ಇಷ್ಟ ಆಗುತ್ತೆ ಅದರಿಂದ ನಾವು ಅಲ್ಲಿ ಹೋಗ್ಬೇಕು ಬರಬೇಕು ಅಂತ ಇರ್ತಿವಿ ಅದರಿಂದ ಹೋಗ್ತಿವಿ ಅಷ್ಟು ದೇವಸ್ಥಾನಕ್ಕೋಗ್ಬೇಕು ಹುಡುಗ್ರ ಜೊತೆಗೆ ದೊಡ್ಡೋವ್ರ ಜೊತೆಗೆ ಎಲ್ಲ ಹೋದ್ರೆ ನಮಗೆ ತುಂಬ ತುಂಬ ಇಷ್ಟ ಅದು